ಹೇಗಿದಿರಾ ಹೇಗಿದಿರಾ ಶಿವು ಅವರೇ ನೀವು ಚೆನ್ನಾಗಿದಿರಾ ಏನು ಸಮಾಚಾರ ಫ್ಯಾಮಿಲಿ ಕಾಫಿ ನಮ್ಮದು ಆಯ್ತು ರಿ ನಿಮ್ಮದು ಹೌದಾ ಏನು ಸಮಾಚಾರ ನೀವು ಹೇಳ್ಬೇಕ್ ಎಲ್ಲ ಯಾವುದಪ್ಪ ಟಿ ವಿ ಯಾವ್ದು ಹಾಕ್ಸಿದ್ದೀರಿ ಕೇಬಲಾ ಡಿಶ್ ಹಾಕ್ಸಿದ್ದೀರಾ

ಹೌದಾ ನಾ ನಾವು ಏರ್ಟೆಲ್ ಡಿಶ್ ಹಾಕ್ಸಿದ್ದೀವಿ ಚೆನ್ನಾಗಿದೆ ಹಾಕ್ಸ್ಕೊಳ್ಳಿ ಇದು ಹಾಂ ಏರ್ಟೆಲ್ ಚೆನ್ನಾಗಿದೆ ಹಾಕ್ಸ್ಕೊಳ್ಳಿ ಅಲ್ಲಿ ಅತೀ ಹೆಚ್ಚು ಕನ್ನಡ ಇದು ಅದು ನಮ್ಮ ಜೀ ಕನ್ನಡ ಇದೆಯಲ್ಲ ಅದರ ಡಿ ಟಿ ಹೆಚ್ ಡಿ ಹೆಚ್ ಡಿ ಚಾನಲ್ಗಳೆಲ್ಲ ಚೆನ್ನಾಗಿದೆ ಅದು ಹ್ಞೂ ಕ್ಲಾರಿಟಿ ಚೆನ್ನಾಗಿದೆ ಆ ಎಲ್ಲ ಚೆನ್ನಾಗಿದೆ ಆಮೇಲೆ ನಮ್ಮದು ಕೇಬಲ್ಗಿಂತ ತುಂಬ ಕಮ್ಮಿ ರೇಟು ಚೆನ್ನಾಗಿರ್ತದೆ ಅದು ಹ್ಞೂ ಈಗ ಕೇಬಲ್ ಎಷ್ಟು ಕಟ್ತಾ ಇದ್ದೀರಿ ಇದೇನಿಲ್ಲ ಇದು ನಿಮ್ಮ ನೂರೈವತ್ತು ರೂಪಾಯಿಂದಲೇ ಸ್ಟಾಟಾಗುತ್ತೆ ನಿಮ್ಮ ಚಾನಲ್ ಚಾನಲ್ಗಳ ಮೇಲೆ ಇದಾಗುತ್ತೆ ಹೌದು ಚೆನ್ನಾಗಿರ್ತದೆ ಈಗ ಸ್ಟಾರ್ಟಿಂಗ್ ಹಾಕ್ಸಿರೆ ಒಂದು ವರ್ಷ ಫ್ರೀ ಕೊಡ್ತಾರೆ ಮುಂದ್ವರ್ಸ್ಕೊಂಡ್ರೆ ನಾವು ಮುನ್ನೂರ ಐದು ಮಾಡಿ ಎಷ್ಟಾಯ್ತು ಆಗ ನಮಗೆ ಹೆಚ್ಚು ಕಮ್ಮಿ ಎರಡು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಉಳೀತು ಅವೆಲ್ಲ ಉಳಿತದೆ ನೋಡ್ಬೇಕು ಅವೆಲ್ಲ ಮಾಡ್ಬೇಕು ನೀವು ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಇಲ್ಲ ಚೆನ್ನಾಗಿರುತ್ತೆ ತಗೊಳ್ಳಿ ಹಾಕ್ಸ್ಕೊಳ್ಳಿ ಜೀ ಕನ್ನಡದಲ್ಲಿ ಒಳ್ಳೊಳ್ಳೆಯ ಫೋಗ್ರಾಮು ಈಗ ಯಾವುದು ಸೀರ್ಯಲ್ಗಳು ತುಂಬ ಚೆನ್ನಾಗೈತೆ ಜೊತೆಗೆ ಡ್ರಾಮ ಜೂನಿಯರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಜೊತೆಗೆ ನಮ್ಮದು ಸರಿಗಮಪ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹ್ಞೂ

ಹೇ ಎಲ್ ಈ ಡಿ ಟಿ ವಿನೇ ತಗೊಳ್ಳಿ ಈಗೇನು ತಲೆ ಕೆಡಿಸ್ಕೊಂಗಿಲ್ಲ ಏನು ಈಗೇನು

ಸರಿ ಆಯಿತು ನೀವು ಇದು ಮಾಡಿ ಫೋನ್ ಮಾಡಿ ಆಮೇಲೆ ಇದು ಮಾಡೋಣ ಓಕೆನಾ ಓಕೆ ತ್ಯಾಂಕ್ ಯು